ಸರ್ ನಾನು ಕಣ್ತಪ್ಪಿನಿಂದ ಒಂದು ಆರ್ಡರ್ ಮಾಡಿರೋದು ಆರ್ಡರ್ ತಪ್ಪು ಅಡ್ರೆಸ್ ತಪ್ಪು ಅದ ನಾ ಇಲ್ಲಿ ಹುಗ್ಯಾರೆಗ ಇರ್ತೆ ನೇಮಿ ಅಂತ ಅಡ್ರೆಸ್ ಕೊಟ್ಟಿದ್ದು ಅದು ನೇಮಿ ಎಂಬ ಅಡ್ರೆಸ್ ತಪ್ಪು ಅದ ನಾ ಇಲ್ಲಿ ಹುಗ್ಯಾರ್ಯಾಗಿರ್ತೆ ನಾವು ಒಂದು ಇಪ್ಪತ್ತು ಮಂದಿ ಇದ್ದೇವೆ ನಮ್ಮ ದೋಸ್ತನ ಬಡ್ಡೆ ಇತ್ತು ಇವತ್ತು ಅವ ಎಲ್ಲರಿಗೆ ಪಾರ್ಟಿ ಕೊಡ್ಲತ್ತನ ಭಾಳ ಮಂದಿ ಇದ್ದೇವೆ ಒಬ್ಬವ ಭಾ ಜರ ಜಲ್ದಿ ಬನ್ರಿ ನೀವು ಹೆಂಗೆ ಭಿ ನಾ ಆಮಂತ್ರಣ ಹೋಟೆಲ್ ಬಲ್ಲಿ ಇದ್ದೀರಿ ಆಮಂತ್ರಣ ಓಟೆಲ್ದಾಗ ಎಲ್ಲ ಪ್ಯಾಕ್ ಗೀಕ್ ಅದು ಮಾಡಿ ಪ್ಯಾಕ್ ಅದನ್ನು ಮಾಡ್ಕೊಂಡ್ ಬರ್ಲಕ್ಕ ನಿಮಗೆಲ್ಲ ಇನ್ನೂ ಒಂದು ಗಂಟೆ ಎರಡು ಗಂಟೆ ಬೇಕು ಜರಾ ಎಲ್ಲ ಛಲೋ ಪ್ಯಾಕ್ ಮಾಡ್ಕೊಂಡು ಬನ್ರಿ ಜರಾ ಉಳ್ಳಾಗಡ್ಡಿ ಗಿಳ್ಳಾಗಡ್ಡಿ ಅವೆಲ್ಲ ಜರಾ ಹೆಚ್ಚು ಹಾಕಿರಿ ಮತ್ತು ಏನಂತಾರೆ ಇಲ್ಲಿ ಪಾರ್ಗೋಳು ವೆಯ್ಟ್ ಮಾಡತ್ತಾವ ಪಾರ್ಗೋಳು ಭಾಳ ದೂರ ದೂರ್ದಿಂದವ ಪಾರ್ಗೋಳು ಕಡೆ ಜರ ಜಲ್ದಿ ಬನ್ರಿ ಒಬ್ಬ ನೌಬಾದ್ ಒಬ್ಬ ಹುಮ್ನಾಬಾದ್ ಒಬ್ಬ ಗುಂಪಾ ಆ ಕಡೆ ಎಲ್ಲ ಹೋಗೋರವ ಜರಾ ಜಲ್ದಿ ಬನ್ರಿ ಮತ್ತು ಇಲ್ಲಿ ಹೂಗೇರಿ ಬಾ ಹೂಗೇರಿ ಅಂತದ ನೋಡಿರಿ ಅಡ್ರೆಸ್ ಇನ್ನೊಮ್ಮೆ ಜರಾ ಛಲೋ ನೋಡಿರಿ ಅದು ಮತ್ತು ಇಲ್ಲಿ ಪಾರ್ಗೊಳೆಲ್ಲ ವೆಯ್ಟ್ ಮಾಡತ್ತವ ಪಾ ಮತ್ತು ನೀವು ಟ್ರಾಫಿಕ್ ಗ್ರಿಫಿಕ್ ನೋಡಿರಿ ಟ್ರಾಫಿಕ್ ಅದನ್ನೆಲ್ಲ ನೋಡಿ ಜರಾ ಛಲೋ ಬನ್ರಿ ಟ್ರಾಫಿಕ್ದಾಗ ಸಿಕ್ಬಿಡ್ಬೇಡ್ರಿ ಟ್ರಾಫಿಕ್ದಾಗ ಸಿಕ್ಕಿ ಬಿದ್ರೆ ಮತ್ತು ತೋಲ್ ಹೈರಾಣಿ ಆಯ್ತದೆ ನೀವು ಬರ್ಲಿಕ್ ಮತ್ತೆ ಎರಡು ಗಂಟೆ ಬೇಕಾಗ್ತದೆ ಭಾಳ ಹೋಗದ್ದ ಕತ್ತಲು ಆಗ್ಯದ ಮತ್ತು ಇವತ್ತು ಹಾಗೆ ನಮ್ದು ಇಲ್ಲಿ ಕಿರ್ಕೆಟ್ ಇತ್ತು ನಮ್ಮ ದೋಸ್ತ್ ಅವ ಭಿ ಪಾರ್ಟಿ ಕೊಡ್ಲತ್ತಾನ ಅವ್ನದ್ದೆಲ್ಲ ಆರ್ಡರ್ ಮಾಡಿದೇವೆ ಒಬ್ಬ ಪಾರುಗೆ ಪನೀರ್ ಬೇಕು ಒಬ್ಬ ಪಲ್ಯ ಒಬ್ರಿಗೆ ರೊಟ್ಟಿ ಒಬ್ಬನಿಗೆ ಚಪಾತಿ ಚಿಕನ್ ಕಬಾಬು ಚ ಬಿರ್ಯಾನಿ ಅವೆಲ್ಲ ಆರ್ಡರ್ ಮಾಡಿದವು ಪಾರ್ಗಳು ಭಾಳ ಖುಷಿಲಿಂದವೆ ಮತ್ತು ಹಾಗೆ ಜರಾ ಜಲ್ದಿ ಬನ್ರಿ ಆ ಪಾರ್ಗಳ ಖುಷಿ ಹಾಳು ಮಾಡಬೇಡ್ರಿ ಮತ್ತು ಜರಾ ಜಲ್ದಿ ಬನ್ರಿ ಭಗಿವಂತಿ ಗುಡಿ ಅವೆಲ್ಲ ನೋ ಭಗಿವಂತಿ ಗುಡಿ ಬಲ್ಲಿ ಬರ್ತಿಕೆ ನಂಗೆ ಕಾಲ್ ಬರ್ತೀನಿ ಮಾಡಿರಿ ನಾ ಬರ್ತೇ ಆ ಪ್ಯಾಕ್ ಜರಾ ಚಂದ ಮಾಡ್ಕೊಂಡ್ ಬನ್ರಿ ಮತ್ತು ಅವು ಜರಾ ಸೇಫ್ಟಿಲಿಂದ ತನ್ರಿ ಆಮಂತ್ರಣ ಹೋಟೆಲ್ದಾಗ ಎಲ್ಲ ಭಾರಿಯೇ ಇರ್ತದೆ ಊಟ ಮತ್ತು ಭಿ ಜರಾ ನೀವು ಹೇಳಿ ಮಟ್ಟಿ ಜರಾ ಬಿಲ್ ಗಿಲ್ ಎಲ್ಲ ನೋಡಿರಿ ತಕೊಂಡು ಬನ್ರಿ ಮತ್ತು ನಿಮ್ಗೆ ಅದರ ಟಿಪ್ಸೆಲ್ಲ ಕೊಡ್ತೇವು ಬನ್ರಿ ಜರಾ ಜಲ್ದಿ ಗಾಡಿ ಲೇಟ್ ಮಾಡಬೇಡ್ರಿ ಇಲ್ಲಿ ಪಾರ್ಗಳು ಒಂದು ಇಪ್ಪತ್ತು ಹಂಗವೆ ಪಾರ್ಗಳ್ದೆಲ್ಲ ಜರಾ ಛಲೋ ನೋಡಿರಿ ಮತ್ತು ಇದು ಪಾರ್ಗೋಳು ನಿಮ್ಮ ಕಡೆದಾಗ ಕಾಯ್ಲತ್ತಾವೆ ಜರಾ ಜಲ್ದಿ ಬನ್ರಿ ಪಾರ್ಗೋಳ ಮಾರಿ ನೋಡಿರಿ ಜಲ್ದಿ ಬನ್ರಿ ಪ ಇಪ್ಪತ್ತು ಮಂದಿದಾಗ ಭಾಳ ಮಂದಿ ಉಂಬಲು ವೆಜ್ಜು ನಾನ್ವೆ ವೆಜ್ ಉಣ್ತಾ ಥೋರೆ ಮಂದಿ ನಾನ್ವೆಜ್ ಉಣ್ತಾವೆ ವೆ ವೆಜ್ ಇದ್ದಿದ್ ಜರಾ ಸೆಪ್ರೇಟ್ ಮಾಡ್ಕೊಂಡ್ ಬನ್ರಿ ನಾನ್ವೆಜ್ ಇದ್ದಿದ್ ಜರಾ ಸೆಪ್ರೇಟ್ ಮಾಡ್ಕೊಂಡು ಬನ್ರಿ ಜರಾ ಮಿಕ್ಸ್ ಆಕೊಡಲ್ಗತ್ತಿ ಚಂದ ನೋಡ್ಕೊಂಡು ಬನ್ರಿ ಮತ್ತೆಲ್ಲ ಜರಾ ಇದು ಮಾಡಿರಿ ಟೆಕ್ ಕೇರ್ ಮಾಡಿರಿ ಜರಾ ಟ್ರಾಫಿಕ್ದಾಗ ಸಿಕ್ಕಿ ಬಿಡಬೇಡ್ರಿ ಜರಾ ಜಲ್ದಿ ಬನ್ರಿ ಟ್ರಾಫಿಕ್ದಾಗ ಸಿಕ್ಕಿ ಬಿದ್ದರೆ ಮಾತ್ರ ನೋಡಿರಿ ಮತ್ತು ಹೈರಾಣಿ ಆಗ್ತದ ಮತ್ತು ಆರ್ಡರ್ ಕ್ಯಾನ್ಸಲ್ ಮಾಡ್ತೇವೆ ನೋಡಿರಿ ಮತ್ತು ನಿಮ್ಮದೇ ನುಕ್ಸಾನ್ ಆಯ್ತದೆ ಜರಾ ಜಲ್ದಿ ಬನ್ರಿ ಇಲ್ಲಿ ಪಾರ್ಗಳು ದೂರ ಹೋಗೋರವ ಜರಾ ಜಲ್ದಿ ಬನ್ರಿ ಮತ್ತು